ಹಲೋ ಹಾಂ ಹೇಳಿರಿ ಮೇಡಮ್ ಹೌದ್ರೀ ನಮಸ್ತೆ ಗವಿಮಠ ನೋಡ್ಬೇಕಾಗಿತ್ತಾ ತಾವು ಎಷ್ಟು ಜನ ಇದ್ದೀರಿ ಮೇಡಮ್ ತಾವು ಹೌದ್ರಾ ಗವಿಮಠ ಅಷ್ಟೆ ನೋಡ್ಬೇಕಾ ಮತ್ತೆ ಕೊಪ್ಪಳ ಜಿಲ್ಲೆ ಒಳಗೆ ಮತ್ತೇನು ದೇವಸ್ಥಾನ ಅದಾವೆ ಅವನ್ನೆಲ್ಲ ನೋಡ್ಬಕು ಅಂತನಿಸುತ್ತ ನಿಮಗೆ ಹಂಪಿ ನಿಮ್ಮ ಮೊದಲಾಗಿದ್ದಂತ ವಿಜಯ ಜಿಲ್ಲೆಯಲ್ಲೆ ಬರುತ್ತೆ ತಗರಪ್ಪ ಬಳ್ಳಾರಿ ಜಿಲ್ಲೆಯಲ್ಲೆ ಬರುತ್ತೆ ಅದು ಹಾಂ ನಮ್ಮ ಕೊಪ್ಪಳ ಜಿಲ್ಲೆ ಒಳಗೆ ನೀವೇನು ಅಂಜನಾದ್ರಿ ಬೆಟ್ಟ ಕೇಳಿದಿರಲ್ಲ ಅದು ಗಂಗಾವತಿ ತಾಲುಕ್ನೊಳಗೆ ಬರ್ತದೆ ಅದನ್ನು ನಾವು ತೋರ್ಸಬೋದು ನಿಮಗೆ ಜೋತಿಗೆ ಗಂಗಾವತಿ ತಾಲೂಕ್ನೊಳ್ಗೆನೆ ಈ ಕನಕ ಕನಕಾಛಲಪತಿ ದೇವಸ್ಥಾನ ಇದೆ ಕನಕಗಿರಿ ಒಳಗೆ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಜೊತೆಗೆ ಕಾರಟಗಿ ತಾಲೂಕ್ನೊಳಗೆ ನವಲಿ ಅಂತ ಬರ್ತತೆ ಭೋಗಾಪುರೇಶ್ವರ ದೇವಸ್ಥಾನ ಅಂತಿದೆ ಅದನ್ನು ಕೂಡ ನಾ ನಿಮ್ಗೆ ತೋರಿಸ್ತೀನಿ ಆಮೇಲೆ ನಮ್ಮ ಈಗ ಗೋಕುಲ್ ತಾಲೂಕಿನಲ್ಲಿ ಮಹಾದೇವ ದೇವಾಲಯ ಇಟಗಿಯೊಳ್ಗೆ ಬರ್ತದೆ ಅದು ಕೂಡ ಐತಿಹಾಸಿಕವಾದಂತ ದೇವಸ್ಥಾನ ಅದನ್ನು ಕೂಡ ನಾ ನಿಮ್ಗೆ ತೋರಿಸ್ತೀನಿ ನೀವು ಮೊದಲಿಗೆ ಈಗ ಎಲ್ಲಿ ಇದ್ದೀರಿ ಹೇಳಿರಿ ಎಲ್ಲಿಗೆ ಬರ್ತೀರಿ ನಾ ಅಲ್ಲಿಂದ ನಿಮ್ನ ಕರ್ಕೊಂಡು ಹೋಗ್ತೀನಿ

ಹಾಂ ನೀವು ಕೊಪ್ಳ್ ನೀವು ಕೊಪ್ಳಕ್ಕೆ ಎಷ್ಟು ಗಂಟೆಗ ಬರ್ತೀರ ಹೇಳಿರಿ ಮೇಡಮ್ ಬರ್ರಿ ಮೇಡಮ್ ನೀವು ಬಂದ್ರೆ ನನಗೆ ಒಂದು ಕಾಲ್ ಮಾಡಿರಿ ನಾ ಕರ್ಕೊಂಡು ಸೀದಾ ನಿಮ್ಗೆ ಗವಿಮಠಕ್ಕೆ ಕರ್ಕೊಂಡು ಹೋಗ್ತಿನಿ ಅದೆಲ್ಲ ನಿಮ್ಗೆ ತೋರಿಸಿ ಐತ್ರಿ ಅಲ್ಲಿ ಯಾತ್ರಿ ನಿವಾಸ್ಗಳಾದವೆ ನೀವು ಅಲ್ಲೇನೆ ಯಾತ್ರಿ ನಿವಾಸದಲ್ಲಿ ಇರ್ತೀನಪ್ಪ ಅಂತದ್ರೆ ನಿಮ್ಗೆ ಉಚಿತವಾಗಿ ಅಲ್ಲಿ ಸಿಗುತ್ತೆ ಇರಲಿಕ್ಕೆ ಇಲ್ಲ ನಾವು ಬೇರೆ ಕಡೆ ಇರ್ತೀವಿ ಅಂತದ್ರೆ ಕೂಡ ನಿಮ್ಗೆ ಬೇರೆ ವ್ಯವಸ್ಥೆ ಮಾಡಿ ಕೊಡ್ತೀನಿ ನಾ ನಿಮ್ಗೆ ಯಾಕಂದ್ರೆ ಅಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಹಾಂ ಮತ್ತೆ ನೀವು ಇಲ್ಲಿ ನಾವು ಬೇಕಾ ನಮ್ಗೆ ನಮ್ಗೆ ಸ್ವಂತ ಬೇಕಾದಲ್ಲಿ ಇರ್ತೀವಪ್ಪ ಅಂದ್ರೆ ಇರ್ಬೋದು ನಿಮ್ಮಲ್ಲಿ ಲಾಡ್ಜ್ಗುಳು ಇದಾವ್ ಅಲ್ಲೆರೆ ಇರ್ಬೋದು ನೀವು ಏನು ಏನು ಚೆನ್ನಾಗಿದೆ ಹೇಳಿರಿ ಏನು ಬೇಕಾಗಿತ್ತು ನಿಮ್ಗೆ ನಿಮ್ಗೆ ಹರ್ಷ ಇಂಟರ್ನ್ಯಾಷನಲ್ ಅಂತ ಒಂದು ಹೋಟೆಲ್ ಸಿಗುತ್ತೆ ಆಮೇಲೆ ತಿರುಮಲ ರೆಸಿಡೆನ್ಸಿ ಅಂತ ಒಂದಿದೆ ಆಮೇಲೆ ಲಕ್ಷ್ಮಿ ಲಾಲ್ ಲಾಡ್ಜ್ ಅಂತಿದೆ ನೀಲಮ್ ಅಂತಿದೆ ನೀವು ಎಲ್ಲಾದರು ಇರ್ಬೋದು

ಸ್ವಲ್ಪ ಮಿಡಲ್ ಕ್ಲಾಸ್ನೊಳಗೆ ಇರ್ತೀವಿ ನಾವು ಅಂತಂದರೆ ತಿರುಮಲ ರೆಸಿಡೆನ್ಸಿ ಅಂತ ಬರ್ತದೆ ನಿಮ್ಗೆ ಅಲ್ಲೆ ಬರುತ್ತೆ ನೀವು ಅಲ್ಲಿ ಕಾಸಿಯಾಗಿ ತಂಗ್ಬೌದು ಅಲ್ಲಿ ಬರ್ರಿ ಮೇಡಮ್ ಎಷ್ಟು ಜನ ಇದ್ರು ಬರ್ರಿ ನಾನೆಲ್ಲ ನಿಮ್ಗೆ ವ್ಯವಸ್ಥೆ ಮಾಡ್ತೇನೆ ನಿಮ್ಗೆ ಸ್ವಾಗತ ಇದೆ ಓಕೆ ಮೇಡಮ್ ತ್ಯಾಂಕ್ ಯು ತ್ಯಾಂಕ್ ಯು